ಹೆಲೋ ಸರ್ ನಾನು ದೀಪಾ ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ ನಾನು ಯಶವಂತಪುರದಿಂದ ಕಾವಲ್ಭೈರಸಂದ್ರಕ್ಕೆ ಕ್ಯಾಬ್ ಬುಕ್ ಮಾಡಿದ್ದೆ ಬುಕ್ ಮಾಡಿ ಹತ್ತು ನಿಮಿಷ ಆಯಿತು ಸರ್ ಇನ್ನೂ ಕೂಡ ಚಾಲಕನಿಂದ ಯಾವುದೇ ರೀತಿ ಮಾಹಿತಿ ಲಭ್ಯ ಆಗ್ತಾ ಇಲ್ಲ ದಯವಿಟ್ಟು ತಾವು ಸ್ವಲ್ಪ ವಿಚಾರಿಸ್ತೀರಾ ಚಾಲಕ ಎಲ್ಲಿದ್ದಾನೆ ಏನಂತ ಯಾಕಂದರೆ ಚಾಲಕನಿಗೆ ನಾನು ಕೊಟ್ಟಿರೋ ವಿಳಾಸ ಸಿಗ್ತಾ ಇದೆ ಇಲ್ಲವೋ ಗೊತ್ತಿಲ್ಲ ನನಗೆ ನಾನು ಹತ್ತು ನಿಮಿಷದಿಂದ ಕಾಯ್ತಾ ಇದ್ದೀನಿ ಸರ್ ಇನ್ನೂವರೆಗೆ ಬರ್ತಾ ಇಲ್ಲ ಇನ್ನೂ ಕೂಡ ಚಾಲಕನಿಂದ ಯಾವುದೇ ರೀತಿ ಮಾಹಿತಿ ಸಿಗ್ತಾ ಇಲ್ಲ ನನಗೆ ತಾವು ದಯವಿಟ್ಟು ಅವರಿಗೆ ನಾನು ಕೊಟ್ಟಿರೋ ಸ್ಥಳದ ವಿಳಾಸ ತಲುಪಿಸ್ತೀರಾ ಇಲ್ಲ ಅಂತಂದರೆ ಇದನ್ನ ರದ್ದು ಮಾಡ್ಬಿಡ್ತೀರಾ ಸರ್ ಕ್ಯಾಬನ್ನು ನಾನು ಬುಕ್ ಮಾಡಿದ್ದೀನಲ್ಲ ಈಗ ಅದನ್ನು ರದ್ದು ಮಾಡೋಕ್ಕೆ ನಿಮ್ಮ ಕೈಯ್ಯಲ್ಲಿ ಆಗತ್ತಾ ಇನ್ನು ನನಗೆ ಕಾಯೋಕ್ಕಾಗಲ್ಲ ಸರ್ ತುಂಬ ಹೊತ್ತಾಯಿತು ಸರ್ ಹತ್ತು ನಿಮಿಷದಿಂದ ಕಾಯ್ತನೇ ಕುತ್ಕೊಂಡಿದ್ದೀನಿ ಇಲ್ಲೆ ಇನ್ನೂವರೆಗೆ ಅವರಿಗೆ ಎಷ್ಟು ಕಾಲ್ ಮಾಡಿದರೂ ಕೂಡ ಅವರು ಸ್ವೀಕರಿಸ್ತಾನೇ ಇಲ್ಲ ದಯವಿಟ್ಟು ತಾವು ಕ್ಯಾಬನ್ನು ರದ್ದುಗೊಳಿಸಿಬಿಡಿ ಸರ್ ಪ್ಲೀಸ್